ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ಅಸ್ವಸ್ಥರಾದರೆ ಅವರಿಗೆ ತಯಾರಿಸುವ ಆಹಾರವೇನೆಂದರೆ ಮೊದಲನೆಯದಾಗಿ ಅಕ್ಕಿ ಗಂಜಿ ಅಥವಾ ರವೆ ಗಂಜಿ ಅಥವಾ ರಾಗಿ ಗಂಜಿ ಅಥವಾ ಸಬ್ಬಕ್ಕಿ ಗಂಜಿ ಇದನ್ನು ಹೇಗೆ ಮಾಡುವುದೆಂದರೆ ಅಕ್ಕಿಯನ್ನು ಚೆನ್ನಾಗಿ ಬೇಯಿಸಿಕೊಂಡು ಒಂದು ಪಾತ್ರೆಯಲ್ಲಿ ತುಪ್ಪ ಜೀರಿಗೆಯನ್ನು ನೀರಲ್ಲಿ ಕುದಿಸಿ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಅದನ್ನು ತಿನ್ನಲು ಕೊಡಬೇಕು ಅಥವಾ ಅಸ್ವಸ್ಥರಾದವರಿಗೆ ಅಗಸೆ ಬೀಜವನ್ನು ಸೇವಿಸಲು ನೀಡಬೇಕು ಇನ್ನೊಂದು ಹೇಳುವುದಾದರೆ ಕೆಂಪು ಅಲಸಂದೆಕಾಳು ಬೇಯಿಸಿ ಅದನ್ನು ತಿನ್ನಲು ಕೊಡಬೇಕು ಮತ್ತೆ ಕಿತ್ತಳೆ ಹಣ್ಣು ಪರಂಗಿ ಹಣ್ಣು ಬಾಳೆಹಣ್ಣು ಇವನ್ನು ಮಿಶ್ರಣ ಮಾಡಿ ಮೊಸರಿನಲ್ಲಿ ಸೇರಿಸಿ ಸಕ್ಕರೆ ಹಾಕಿ ನೀಡಲು ಕೊಡಬೇಕು ನಂತರ ಹೇಳುವುದಾದರೆ ಅಸ್ವಸ್ಥರಾದವರಿಗೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಒಣದ್ರಾಕ್ಷಿ ಇದ ಇದನ್ನು ಸೇವಿಸಲು ಕೊಡಬೇಕು ಮೊದಲನೆಯದಾಗಿ ಇನ್ನೊಂದಾಗಿ ಹೇಳುವುದಾದರೆ ನೆನೆಸಿದ ಅಲಸಂದೆಕಾಳು ಶುಂಠಿ ಹಸಿರು ಮೆಣಸಿನಕಾಯಿ ರುಬ್ಬಿಕೊಂಡು ಕೊತ್ತಂಬರಿ ಸೊಪ್ಪು ಕಾಯಿತುರಿ ಉಪ್ಪು ಸೇರಿಸಿ ರುಬ್ಬಿಕೊಂಡು ಅದನ್ನು ಸಹ ತಿನ್ನುವುದಕ್ಕೆ ಕೊಡ ಕೊಡಬೇಕು ಇದರಿಂದ ಅಸ್ವಸ್ಥವಾದವರಿಗೆ ಸ್ವಲ್ಪವಾದರೂ ಸುಧಾರಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಇವೆಲ್ಲವಾದರೆ ಕೆಂಪು ಅಲಸಂದೆಕಾಳು ಕೆಂಪು ಅಲಸಂದೆಕಾಳು ಬೇಯಿಸಿದ ತರಕಾರಿಗಳು ಈ ರೀತಿ ಕೊಡುವುದರಿಂದ ತುಂಬಾನೇ ಉಪಯ ಉಪಯೋಗವಾಗುತ್ತದೆ